ನಾನು ಅಡುಗೆ ಮಾಡಬೇಕಂದ್ರೆ ಒಂದು ಎರಡರಿಂದ ಮೂರು ತಾಸು ಟೈಮ್ ಕಳ್ಯಕ್ಕೆ ಇಷ್ಟಪಡ್ತೀನಿ ಮತ್ತು ಅಡುಗೆ ಮಾಡದಂದ್ರೆ ನನಗೆ ತುಂಬ ಇಷ್ಟ ಯಾಕಂತ ಅಂದರೆ ನಾವು ಅಡುಗೆ ಮಾಡೋದರಿಂದ ನಮ್ಮ ಮನೇಲಿ ನಾನು ಅಡುಗೆ ಮಾಡೋದನ್ನು ತುಂಬ ಇಷ್ಟಪಡ್ತಾರೆ ನಾನು ಏನಾದರೂ ಮಾಡಿದರೆ ತುಂಬ ಚೆನ್ನಾಗಿ ಆಗಿದೆ ಈ ನೀನು ಭಾಳ ಚೆನ್ನಾಗಿ ಮಾಡ್ತೀಯ ಅಂತೇಳಿ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಏನಾದರೂ ವೆರೈಟಿ ವೆರೈಟಿ ಅಡುಗೆನ ನಾನು ಟ್ರೈ ಮಾಡ್ತಿರ್ತೀನಿ ಏನಾದರೂ ಸಂಡೆ ಸ್ಯಾಟರ್ಡೆ ಆ ಥರ ಏನಾದರೂ ಸ್ನಾಕ್ಸನ್ನ ಟ್ರೈ ಮಾಡ್ತಾ ಇರ್ತೀನಿ ಅಂತಂದರೆ ಈಗ ಪಾನಿಪುರಿ ಗೋಬಿ ಮಂಜುರಿ ಮತ್ತು ಸ್ನ್ಯಾಕ್ಸ್ ಪಕೋಡ ಆಗಿರ್ಬೋದು ಏನೋ ಬೇರೆ ಬೇರೆ ಎಲ್ಲ ಅಂದ್ರೆ ಸ್ನ್ಯಾಕ್ಸನ್ನ ತಿನ್ನೋಕ್ಕೆ ಅಂದರೆ ನಮ್ಮ ಮನೇಲಿ ತುಂಬ ಇಷ್ಟವ ನಾನು ಮಾಡಿದ್ದು ತಿನ್ಬೇಕು ಅಂತಂದರೆ ತುಂಬ ಇಷ್ಟಪಡ್ತಾರ್ ಹಾಗಾಗಿ ನಾನು ಅಡುಗೆ ಮಾಡೋದರಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಏನಾದರೂ ವೆರೈಟಿನ ಕಲೀತಾ ಇರ್ತೀನಿ ಯೂಟೂಬ್ ನೋಡಿ ಏನಾದರೂ ಬೇರೆಯವ್ರು ಅಡುಗೆ ಮಾಡೋವ್ರು ಚೆನ್ನಾಗಿ ಅಡುಗೆ ಮಾಡೋರಿದ್ರೆ ಅವರನ್ನ ಕೇಳಿ ಏನಾದರೂ ಸ್ಪೆಷಲ್ ವೆರೈಟಿ ವೆರೈಟಿ ಏನಾದರೂ ಮಾಡೋದಿದ್ದರೆ ನನಗೆ ಕಲಿಯಕ್ಕೆ ಅಂದರೆ ತುಂಬ ಇಷ್ಟ ಅವ್ರು ಮಾಡಿರೋ ಅಡುಗೆನ ನಾವು ಯಾವ ರೀತಿ ಮಾಡಿದಿರಿ ಏನು ಮಾಡಿದಿರಿ ಅಂತೇಳಿ ಕೇಳಿ ನಾವು ಅದನ್ನು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂತಂದರೆ ನನಗೂ ತುಂಬ ಖುಷಿ ಆಗುತ್ತೆ ಎಲ್ಲರೂ ಮನೇಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾ ಏನಾದರೂ ವೆರೈಟಿ ಅಡುಗೆ ಮಾಡಿದರೆ ಅಥ್ವಾ ಏನಾದರೂ ಸ್ಪೆಷಲ್ಲಾಗಿ ಯೂಟೂಬ್ ನೋಡಿ ಮಾಡಿದರೆ ಒಂದು ಸಲ ತುಂಬ ಇಷ್ಟಪಡ್ತಾರ ಅದಕ್ಕೆ ನಾನು ಅಡುಗೆ ಮಾಡೋದ್ರಲ್ಲಿ ತುಂಬ ಟೈಮ್ ಸ್ಪೆನ್ನಾ ಟೈಮ್ ಸ್ಪೆಂಡ್ ಮಾಡಿ ವೆರೈಟಿ ವೆರೈಟಿ ಆಗಿ ಅಡುಗೆ ಮಾಡೋಕ್ಕೆ ಯ ಕ ಕಲೀತೀನಿ ಅಂತ ಹೇಳಕ್ಕೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ನಾನು ಅಡುಗೆ ಮಾಡೋ ಹೊತ್ನ್ಯಾಗ ಪಾನಿಪುರಿ ಮಾಡ್ಬೇಕು ಅಂತೇಳಿ ಒಂದು ಸಲ ಅಂದ್ಕೊಂಡು ಟ್ರೈ ಮಾಡೋಣ ಅಂತೇಳಿ ಯುಟೂಬ್ನಲ್ಲಿ ಪಾನಿಪುರಿ ರೆಸಿಪಿ ನೋಡಿದ್ನ್ಯೆ ಅದನ್ನು ಚೆನ್ನಾಗಿ ಒಂದು ಸಲ ಪಾನಿಪುರಿ ರೆಸಿಪಿ ನೋಡಿದ್ನ್ಯೆ ಯಾವ ರೀತಿ ಮಾಡಬೇಕು ಏನೆಲ್ಲ ತರಿಸ್ಕೊಬೇಕು ಅದನ್ನು ಯಾವ ರೀತಿ ಎಲ್ಲ ಮಾಡಬೇಕು ಅನ್ನೋದೆಲ್ಲ ಒಂದು ಸಲ ವೀಡಿಯೊ ನೋಡಿ ಅದನ್ನೆಲ್ಲ ಮೆಟಿರಿಯಲ್ಸ್ ಎಲ್ಲ ತರಿಸ್ಕೊಂಡು ಒಂದು ಸಲ ಪಾನಿಪುರಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಸಹ ತುಂಬ ಇಷ್ಟಪಟ್ಟು ಪಾನಿಪುರಿನ ಎಲ್ಲರೂ ತಿಂದರು ನನಗೂ ತುಂಬ ಇಷ್ಟ ಆಯ್ತು ಏನಾದರೂ ನಾನು ಯುಟೂಬ್ ನೋಡಿ ಚೆನ್ನಾಗಿ ಮಾಡ್ತೀನಿ ಮಾಡಬಲ್ಲೆ ಅಂತೇಳಿ ಅಂತ ಅನಿಸಿತು ಅದೇ ಇನ್ನೊಂದು ಸಲ ನಾನು ಗುಲಾಬ್ ಜಾಮ್ ಮಾಡ್ಬೇಕು ಅಂತೇಳಿ ಇಷ್ಟಪಟ್ಟೆ ಅವಾಗ ಗುಲಾಬ್ ಜಾಮ್ ಮಾಡ್ಬೇಕು ಅಂತೇಳಿ ಇಷ್ಟಪಟ್ಟಾಗ ಯುಟೂಬ್ನಲ್ಲಿ ನೋಡಿದೆ ಗುಲಾಬ್ ಜಾಮ್ ರೆಸಿಪಿ ಯಾವ ರೀತಿ ಮಾಡೋದು ಅಂತೇಳಿ ಅವ್ರು ಹೇಳಿದ್ರು ಯಾವ ರೀತಿ ಯಾವ ಹಿಟ್ಟನ್ನ ಯೂಸ್ ಮಾಡಬೇಕು ಅದನ್ನು ಎಲ್ಲಿ ತರಬೇಕು ಮತ್ತು ಎಷ್ಟು ಅದನ್ನು ಗುಲಾಬ್ ಜಾಮ್ ಪಾಕ ಇರುತ್ತಲ್ಲ ಅದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಎಲ್ಲ ನೋಡಿದೆ ನೋಡಿ ಆದಮೇಲೆ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ ಮಾಡಕ್ಕೆ ಟ್ರೈ ಮಾಡಿದ್ನೆ ಎಲ್ಲ ಗುಲಾಬ್ ಜಾಮ್ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಸನ್ನು ಇನ್ಗ್ರೀಡಿಯೆನ್ಸನ್ನು ತರಿಸ್ಕೊಂಡು ಮುಂಚಿತವಾಗಿ ಎಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಮನೇಲಿ ಎಲ್ಲರೂ ಏ ನೀನು ಚೆನ್ನಾಗಿ ಮಾಡಿದೆ ಓಸಲೆ ಪಾನಿಪುರಿ ಚೆನ್ನಾಗಿ ಮಾಡಿದ್ದೆ ಇನ್ನೂ ಚೆನ್ನಾಗಿ ಮಾಡ್ತೀಯ ಮಾಡು ಅಂತೇಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು ನೆಕ್ಸ್ಟು ಗುಲಾಬ್ ಜಾಮುನ್ ಮಾಡಣ್ ಅಂತೇಳಿ ಟ್ರೈ ಮಾಡ್ದೆ ಮತ್ತು ಮಾಡೋಕ್ಕೆ ನಾನೇ ಎಲ್ಲ ಮೆಟೀರಿಯಲ್ಸನ್ನ ತರಿಸ್ಕೊಂಡೆ ಫಸ್ಟಿಗೆ ಗುಲಾಬ್ ಜಾನ್ ಯಾವ ರೀತಿ ಮಾಡೋದು ಅಂತೇಳಿ ಯುಟೂಬ್ನಲ್ಲಿ ನೋಡಿದ್ನ್ಯೆ ಯು ಯುಟೂಬ್ನಲ್ಲಿ ಯುಟೂಬ್ನಲ್ಲಿ ನೋಡಿದ್ನ್ಯೆ ನನಗೆಲ್ಲ ಅರ್ಥ ಆಯಿತು ಆಮೇಲೆ ನಾವು ಗುಲಾಬ್ಜಾನ್ ಮಾಡೊ ಹೊತ್ನ್ಯಾಗ ಅದನ್ನು ಪಾಕ ಏನೋ ಮಾಡಿದ್ನಿ ಚೆನ್ನಾಗಿ ಆಗಿತ್ತು ಪಾಕ ಗುಲಾಮ್ ಜಾಮಿಂದ್ದು ಎಲ್ಲ ಸ್ವೀಟೆಲ್ಲ ಚೆನ್ನಾಗಾಗಿತ್ತು ಆದರೆ ಗುಲಾಬ್ ಜಾಮ್ ಗುಲಾಬ್ ಜಾಮೂನ್ ಮಾಡೋದು ಹೊತ್ನ್ಯಾಗ ಅದನ್ನು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ನಾನು ಜಾಸ್ತಿ ನೀರು ಚೆನ್ನಾಗಿ ಜಾಸ್ತಿ ನೀರು ಹಾಕಿ ಕಲಿಸ್ಕೊಂಬಿಟ್ಟಿದ್ನ್ಯೆ ಅದು ಒಂಥರ ಭಾಳ ಮಿದುವಾಗಿ ಭಾಳ ಮಿದು ಭಾಳ ಆಗಿಬಿಟ್ಟಿತ್ತು ಚೆನ್ನಾಗಿ ರೌಂಡಾಗಿ ಅದು ಉಂಡೆ ಮಾಡಕ್ಕೆ ಆಗ್ತಿರಲಿಲ್ಲ ಆದರೂ ಸಮೇತ ವೇಸ್ಟ್ ಮಾಡ್ಬಾರ್ದು ಅಂತೇಳಿ ಎಲ್ಲ ಇನ್ನೊಂದು ಸ್ವಲ್ಪ ಹಿಟ್ ಮಿಕ್ಸ್ ಮಾಡಿಕೊಂಡು ಏನಾದರೂ ಆಗಲಿ ವೇಸ್ಟ್ ಆಗತ್ತೆ ಅಂತೇಳಿ ಮಾಡಿದ್ನ್ಯೆ ಆದರೂ ಪರ್ವಾಗಿಲ್ಲ ಅಂತ ಅನಿಸಿತು ಎಲ್ಲ ಜಾಮೂನು ಮತ್ತು ಗುಲಾಬ್ ಜಾಮ್ ಪಾಕ ಎಲ್ಲ ರೆಡಿ ಮಾಡಿ ಆಗಿದ್ದ ಮೇಲೆ ಮನೆಯವರಿಗೆ ಒಂದು ಸಲ ಟೇಸ್ಟ್ ನೋಡೋಕ್ಕೆ ಕೊಟ್ಟಿದ್ದೆ ಅದು ಒಂಥರ ಟೇಸ್ಟ್ ಅಷ್ಟು ಚೆನ್ನಾಗಿ ಇದ್ದಿದ್ದಿಲ್ಲ ಯಾಕಂದರೆ ನಾನು ಅದನ್ನು ಹಿಟ್ಟು ಸರ್ಯಾಗಿ ಕಲಿಸ್ಕೊಂಡಿದ್ದಿಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟಿದ್ನಿ ಅದರಿಂದ ಅದು ಜಾಸ್ತಿ ಮಿದು ಆಗಿಬಿಟ್ಟಿತ್ತು ಇದರಿಂದ ಅದು ಚೆನ್ನಾಗಿ ಉಂಡೆ ಬರ್ತಿದ್ದಿಲ್ಲ ಮತ್ತು ಅದೂ ಅಲ್ಲದೆ ನಾನು ಇನ್ನೊಂದು ಸ್ವಲ್ಪ ಅದನ್ನು ಹಿಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ನ್ಯೆ ಒಂದೇ ಸಲ ಹಿಟ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾವು ಅದನ್ನ ಕಲಿಸಿದ್ರೆ ಅದು ಚೆನ್ನಾಗಿ ಬರತ್ತೆ ಆದರೆ ನಾವು ಪದೇ ಪದೇ ನೀರು ಜಾಸ್ತಿ ಹಾಕಿ ಹಿಟ್ ಹಾಕಿ ಆ ರೀತಿ ಅದನ್ನು ಮಾಡೋದರಿಂದ ಅದು ಚೆನ್ನಾಗಿ ರೌಂಡ್ ಬರಲ್ಲ ಮತ್ತು ಹಿಟ್ಟ್ ಚೆನ್ನಾಗಿ ಕಲೆತಿರಲ್ಲ ಅದು ನನಗೆ ಗೊತ್ತಾಗ್ಲಿಲ್ಲ ಆದರೂ ಏನು ಮಾಡಿದ್ದೀನಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಪ್ರಯತ್ನ ಮಾಡಿದ್ದೀನಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಆದರೂ ಮಾಡಿದೆನು ಚೆನ್ನಾಗಿ ಬಂದಿರಲಿಲ್ಲ ಅದೇ ನನಗೆ ತುಂಬ ಇದು ಅನಿಸಿತ್ತು ಏನೋ ಮಾಡೋಕ್ಕೆ ಹೋಗಿ ಏನಪ್ಪ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅಂತ ಅನಿಸಿತು ಅವತ್ತೆಲ್ಲ ಪೂರ್ತಿ ಅದನ್ನು ಜಾಸ್ತಿ ಯಾರೂ ತಿನ್ನಲೇ ಇಲ್ಲ ಏ ಚೆನ್ನಾಗಿ ಆಗಿಲ್ಲ ಇದು ಅಂತೇಳಿ ಅಂತಂದರು ಆದರೂ ಏನು ಮಾಡಿದ್ದೀನಲ್ಲ ವೇಸ್ಟ್ ಮಾಡ್ಬಾರ್ದು ಅಂತೇಳಿ ನಾ ಒಂದು ಸ್ವಲ್ಪ ತಿಂದ್ನಿ ಇನ್ನೊಂದು ಸ್ವಲ್ಪ ಯಾರೂ ಜಾಸ್ತಿ ತಿನ್ನಲಿಲ್ಲ ನನಗೆ ಅವಾಗ ಅರ್ಥ ಆಯಿತು ಈಗ ಒಂದು ಸಲ ನಾವು ಮಾಡೋ ಹೊತ್ನ್ಯಾಗ ಟ್ರ ಅಂದರೆ ನಾವು ಇನ್ನೊಬ್ರ ಹತ್ರ ಹೇಳ್ಸ್ಕೊಂಡು ಮಾಡೋ ಹೊತ್ನ್ಯಾಗ ಚೆನ್ನಾಗಿ ಮಾಡ್ತೀವಿ ಬಟ್ ಯೂಟೂಬ್ ನೋಡಿ ಅದನ್ನು ನಾವು ಒಂದು ಸಲ ಟ್ರೈ ಮಾಡೋ ಹೊತ್ನ್ಯಾಗ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತವೆ ಜಾಸ್ತಿ ಸ್ವೀಟ್ ಆಗಿರ್ತವೆ ಒಂದೊಂದ್ಸಲ ಸಪ್ಪೆ ಆಗಿರ್ತವೆ ಒಂದು ಸಲ ನಾವು ಜಾಸ್ತಿ ಅದನ್ನು ಗುಲಾಬ್ ಜಾಮೂನು ಚೆನ್ನಾಗಿ ಬಂದಿರಲ್ಲ ಫ್ಲೇವರ್ ರೌಂಡಾಗಿ ಮತ್ತು ಮಿದುವಾಗಿ ಬಂದಿರಲ್ಲ ಮತ್ತು ಜಾಸ್ತಿ ಎಣ್ಣೆಲಿ ಕರಿದಿರಲ್ಲ ಆ ರೀತಿ ಎಲ್ಲ ಮಿಸ್ಟೇಕ್ಸ್ ಆಗ್ತಿರ್ತವೆ ಆದರೆ ನಾವು ಅದನ್ನು ತಿದ್ದುಕೊಂಡು ಚೆನ್ನಾಗಿ ಮಾಡೋದನ್ನು ಕಲಿಬ್ ಕಲೀ ಕಲಿಯುವಂಥ ಮನಸ್ಸು ನಮ್ಗೆ ಇರ್ಬೇಕು ನಾವು ಚೆನ್ನಾಗಿ ಅಂತನ್ನ ಮಾಡೋದನ್ನು ಕಲ್ತ್ರಪ್ಪ ಅಂದರೆ ನಮಗೆ ಒಂದು ಸಾರಿ ಮಿಸ್ಟೇಕ್ ಆಗುತ್ತೆ ಎರಡು ಸಾರೆ ಆಗುತ್ತೆ ಆದರೆ ಪ್ರತಿ ಸಲನೂ ಯಾರೂ ಮಿಸ್ಟೇಕ್ ಮಾಡಕ್ಕೆ ಹೋಗಲ್ಲ ಆದ್ದರಿಂದ ನನಗೆ ಒಂದು ಸಾರಿ ಟ್ರೈ ಮಾಡಿದೆನಲ್ಲ ಅವಾಗ ಅದು ಯಾವ ರೀತಿ ಮಾಡಬೇಕು ಅಂತೇಳಿ ಫುಲ್ ಕಂಪ್ಲೀಟಾಗಿ ನನ್ಗೆ ಗೊತ್ತಾಯ್ತು ಏನು ಮಾಡಿದರೆ ಏನು ಆಗುತ್ತೆ ಯಾವ ರೀತಿ ಮಾಡಬೇಕು ಎಷ್ಟು ಹಿಟ್ ಕಲಿಸ್ಕೊಬೇಕು ಎಷ್ಟು ಮಿದು ಇರಬೇಕು ಮತ್ತು ಪಾಕ ಯಾವ ರೀತಿ ಸ್ವೀಟ್ ಮಾಡ್ಕೊಬೇಕು ಯಾವ ರೀತಿ ಬೇಕಂದರೆ ನಾವು ಹೇಗ್ ಚೆನ್ನಾಗಿ ಮಾಡಿದರೆ ಯಾವ ರೀತಿ ಬರುತ್ತೆ ಅನ್ನದಂಗೆ ಎಲ್ಲ ಫುಲ್ ಕಂಪ್ಲೀಟಾಗಿ ಗೊತ್ತಾಯ್ತು ಯಾಕಂದರೆ ಒಂದು ಸಲ ಮಿಸ್ಟೇಕ್ ಆದಾಗ ಮಾತ್ರ ಅದು ನಮಗೆ ಕಂಪ್ಲೀಟಾಗಿ ಗೊತ್ತಾಗೋದು ಮುಂದೆ ನಾವು ಈ ರೀತಿ ತಪ್ಪು ಮಾಡಲಾರ್ದಂಗೆ ಯಾವ ರೀತಿ ಮಾಡಿದರೆ ಚೆನ್ನಾಗಿ ಇರುತ್ತೆ ಅಂತ ಗೊತ್ತಾಗೋದು ಯಾವಾಗ ಅಂತಂದರೆ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಲ್ಲ ಅದನ್ನು ತಿದ್ದುಕೊಂಡಾಗ ಮಾತ್ರ ನಾವು ಇನ್ನೊಂದು ಸಲ ಯಾವುದೇ ರೆಸಿಪಿ ಮಾಡೋ ಹೊತ್ನ್ಯಾಗನು ಚೆನ್ನಾಗಿ ನಾವು ಮಾಡ್ಬೋದು ಇದು ನನಗೆ ತುಂಬ ಇಷ್ಟ ಆಯಿತು ಮತ್ತು ನಮ್ಮ ಮನೆಯಲ್ಲಿ ಇನ್ನು ನಮ್ಮ ಮನೆಯಲ್ಲಿ ಅದನ್ನು ಒಂದು ಟ್ರೈ ಮಾಡಿದ್ನೆಲ್ಲ ಅದು ಚೆನ್ನಾಗಿ ಆಗಲಿಲ್ಲ ಮತ್ತು ಇನ್ನೂ ಒಂದು ವಾರ ಬಿಟ್ಟು ನೆಕ್ಸ್ಟ್ ಸಂಡೆ ಅದನ್ನೇ ನಾನು ಟ್ರೈ ಮಾಡಿದ್ನೆ ಅದನ್ನೆಲ್ಲ ಯೂಟೂಬ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿದ್ದೆನಲ್ಲ ಆವಾಗ ಎಲ್ಲ ಮಾಡಿರೋ ಮಿಸ್ಟೇಕ್ಸನ್ನ ನಾನು ತಿದ್ದುಕೊಂಡು ಈ ಸಲ ಚೆನ್ನಾಗಿ ಬರಬೇಕು ಎಲ್ಲ ಹೀಗೆಲ್ಲ ಟೈಮ್ ಸುಮ್ಮನೆ ವೇಸ್ಟ್ ಮಾಡ್ಬಾರ್ದು ಚೆನ್ನಾಗಿ ಮಾಡಬೇಕು ಅಂತೇಳಿ ಅಂದ್ಕೊಂಡು ಇಂಟ್ರೆಸ್ ಕೊಟ್ಟು ಭಾಳ ಪ್ರೀತಿಯಿಂದ ಮನಸ್ಸು ಪೂರ್ತಿಯಾಗಿ ಮಾಡಿದ್ನ್ಯೆ ನಾನು ತುಂಬ ಚೆನ್ನಾಗಿ ಬರ್ಬೇಕು ಇದು ಈ ಸರಿ ಏನು ಮಿಸ್ಟೇಕ್ ಆಗ್ಬಾರ್ದು ಅಂತೇಳಿ ಮನಸ್ಸು ಕೊಟ್ಟು ತುಂಬ ಪ್ರೀತಿಯಿಂದ ಕಾಳಜಿ ವಹ್ಸಿ ಮಾಡಿದ್ಯ ಅವಾಗ ಎ ಗುಲಾಬ್ ಜಾಮ್ ತುಂಬ ಚೆನ್ನಾಗಿ ಬಂದಿತ್ತು ಮಿದುವಾಗಿ ಮತ್ತು ಪಾಕ ಸಮೇತ ತುಂಬ ಕರೆಟ್ ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು ಅವಾಗ ಮಾಡಿದ್ದನ್ನು ಸರ್ವ್ ಮಾಡಿದಾಗ ನಮ್ಮ ಮನೆಲಿ ತುಂಬ ನನಗೆ ಸಪೋರ್ಟ್ ಮಾಡಿದರು ಎ ಎಷ್ಟು ಚೆನ್ನಾಗಿ ಮಾಡಿದ್ದೀಯಾ ಓ ಸಲ ಮಾಡಿದ್ದೀಯಾ ಅದು ಚೆನ್ನಾಗಿ ಇರಲಿಲ್ಲ ಆದರೆ ಈ ಸಲ ನೀನು ಆ ತಪ್ಪು ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀಯಾ ಅಂತೇಳಿ ನನಗೆ ಅವರು ಹೇಳಿದ್ದರು ಇದರಿಂದ ನನಗೆ ತುಂಬ ಖುಷಿ ಆಯಿತು ಒಂದು ಸಲ ಮಿಸ್ಟೇಕ್ ಆದರೆ ಪರ್ವಾಗಿಲ್ಲ ನಾವು ಇನ್ನೊಂದು ಸಲ ಮಾಡೋ ಹೊತ್ನ್ಯಾಗ ನಾವು ಚೆನ್ನಾಗಿ ಮಾಡ್ಬೋದು ಯಾಕಂದರೆ ನಾವು ಏನೆಲ್ಲ ಹಾಕ್ಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದು ಫಸ್ಟ್ ಸಾಮೆ ಸರಿ ಮಾಡೋ ಹೊತ್ನ್ಯಾಗ ನಮಗೆ ಗೊತ್ತಾಗೋದಿಲ್ಲ ಅರೆ ಏನಾದರೂ ಮಿಸ್ಟೇಕ್ ಆಗ್ತಿರ್ತವೆ ಏರುಪೇರು ಆಗ್ತಿರ್ತವೆ ಆದರೆ ನೆಕ್ಸ್ಟ್ ಇನ್ನೊಂದು ಸಲ ಮಾಡ್ತೀವಲ್ಲ ಅವಾಗೆಲ್ಲ ನಾವು ತಿದ್ದುಕೊಂಡು ಇದನ್ ಇಷ್ಟು ಹಾಕ್ಬೇಕು ಇದನ್ ಇಷ್ಟು ಹಾಕ್ಬೇಕ್ ಅಂತೂ ಗೊತ್ತಾಗುತ್ತೆ ಅವಾಗ ನಾವು ಚೆನ್ನಾಗಿ ಮಾಡೋದನ್ನು ಕಲೀತಿವಿ ನಮ್ಮ ಮನೇಲಿ ಸಮೇತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ತುಂಬ ಚೆನ್ನಾಗಾಗಿದೆ ನೀನು ಚೆನ್ನಾಗಿ ಮಾಡ್ತೀಯಾ ಅಂತೇಳಿ ಹೇಳಿದ್ರು ಅದರಿಂದ ನನಗೆ ತುಂಬ ಖುಷಿ ಆಯಿತು ಈ ರೀತಿ ಏನಾದರೂ ನಾವು ಹೊಸ ಹೊಸ್ದಾಗಿ ರೆಸ್ಪಿನ ಮಾಡೋ ಹೊತ್ನ್ಯಾಗ ಫಸ್ಟಿಗೆ ಮಾಡೋ ಹೊತ್ನ್ಯಾಗ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ ಯಾಕಂದರೆ ನಾವು ಎಷ್ಟು ಹಾಕ್ಬೇಕು ಏನು ಹಾಕ್ಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ನಮಗೆ ಫಸ್ಟ್ ಟೈಮಿಗೆ ಗೊತ್ತಾಗಿರೋದಿಲ್ಲ ಅದನ್ನು ನಾವು ಒಂದು ಸಲ ಟ್ರೈ ಮಾಡಿ ಇನ್ನೊಂದು ಸಲ ನಾವು ಮಾಡೋ ಹೊತ್ನ್ಯಾಗ ಒಂದು ಸಲ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಸೆಕೆಂಡ್ ಟೈಮ್ ಮಾಡಿದ್ದಕ್ಕೂ ತುಂಬ ವ್ಯತ್ಯಾಸ ಇರತ್ತೆ ಫಸ್ಟ್ ಟೈಮು ಕೆಲವೊಂದು ಸಲ ಸ್ವೀಟ್ ಕಡಿಮೆ ಆಗಿರುತ್ತೆ ಉಪ್ಪು ಜಾಸ್ತಿ ಆಗಿತ್ತೆ ಸಪ್ಫೆ ಆಗಿರುತ್ತೆ ಈ ರೀತಿ ಎಲ್ಲ ಆಗ್ತಿರುತ್ತೆ ಆದರೆ ನಾವು ಅದಕ್ಕ ತಿದ್ದುಕೊಂಡು ಮುಂದಿನ ಸಲ ಯಾವ ರೀತಿ ಚೆನ್ನಾಗಿ ಮಾಡೋದು ಅಂತೇಳಿ ಕಲಿಬೇಕು ಅಂತಂದರೆ ಒಂದು ಸಲ ಟ್ರೈ ಮಾಡಿದಾಗ ಅದ್ರಾಗ ಮಾತ್ರ ನಮಗೆ ಅದು ಒಂದು ಸಲ ಟ್ರೈ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅವಾಗ ನಾವು ಮುಂದಿನ ಸಲ ಎಷ್ಟೋ ಮಾಡೋ ಒಬ್ಬರಿಗೆ ಆಗಿರ್ಬೋದು ಹತ್ತು ಜನಕ್ಕೆ ಆಗಿರ್ಬೋದು ಇಪ್ಪತ್ತು ಜನಕ್ಕೆ ಆಗಿರ್ಬೋದು ಇಷ್ಟೆಲ್ಲ ದೊಡ್ಡ ದೊಡ್ಡ ಅಡ್ಗೆ ಮಾಡೋದೆಲ್ಲ ಕಲಿತೀವಿ ನಾವು ಅವಾಗೆಲ್ಲ ನಾವು ವೇಸ್ಟೆ ಮಾಡಿದೆ ವೇಸ್ಟ್ ಮಾಡ್ಲಾರ್ದಂಗೆ ಯಾವ ರೀತಿ ಓ ಇಷ್ಟು ದೊಡ್ಡ ಅಡ್ಗೆನ ಮಾಡ್ ಮಾಡಬೇಕು ಮಾಡೋದನ್ನು ಕಲಿಯೋಕ್ಕೆ ಯಾವಾಗ ಅಂತಂದರೆ ನಾವು ಚೆನ್ನಾಗಿ ಯಾವಾಗ ಮಾಡೋದ್ ಕಲಿತೀವಿ ಅವಾಗ ಯಾವಾಗ್ಲೂ ನಾವು ಅಡ್ಗೆ ಮಾಡ್ತಿದೀವಿ ಅಂತಂದರೆ ತುಂಬ ಇಂಟ್ರೆಸ್ ಕೊಟ್ಟು ಮಾಡಬೇಕು ಏನೋ ಸುಮ್ಮನೆ ಟೈಮ್ ಪಾಸಿಗೆ ಅಂತೇಳಿ ಒಂದು ಕಡೆ ಫೋನ್ ನೋಡೋದು ಒಂದು ಕಡೆ ಅಡ್ಗೆ ಮಾಡೋದು ಆ ಥರ ಮಾಡಕ್ಕೆ ಹೋಗ್ಬಾಡ್ದು ಮನಸ್ಸು ಪೂರ್ತಿಯಾಗಿ ಅಡಿಗೆ ಮಾಡ್ತಿದೀವಿ ಅಂದರೆ ಅಡ್ಗೆನೆ ಮಾಡಬೇಕು ಅದ್ರ ಕಡೆ ಗಮನ ಇರ್ಬೇಕು ಯಾಕಂದರೆ ನಾವು ಅಡ್ಗೆ ಮಾಡೋ ಹೊತ್ನ್ಯಾಗ್ ಗಮನ ಕೊಡಲಿಲ್ಲ ಅಂತಂದರೆ ಕೆಲ್ವೊಂದು ಸಲ ಅದು ನಾವು ಅಡ್ಗೆ ಏನಾಗೋಗುತ್ತೆ ಜಾಸ್ತಿ ಬೆಂದುಬಿಡುತ್ತೆ ಒಂದೊಂದು ಸಲ ಜಾಸ್ತಿ ಕುದ್ದಿರೋದಿಲ್ಲ ಒಂದೊಂದು ಸಲ ಏನಾಗುತ್ತೆ ಪೂರ್ತಿ ಒತ್ತಿ ಬರೆ ಒತ್ತಿ ಬಿಟ್ಟಿರುತ್ತೆ ಅದು ನಮ್ಗೆ ತಿನ್ನೋಕ್ಕೂ ಸಮೇತ ಆಗಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಆ ರೀತಿ ನಾವು ಮಾಡ್ಬಾರ್ದು ಅಂತಂದರೆ ಅಡುಗೆ ಮಾಡೋ ಹೊತ್ನ್ಯಾಗ ಚೆನ್ನಾಗಿ ಟೈಮ್ ಕೊಟ್ಟು ಅದನ್ನು ಗಮನಿಸ್ತಿರಬೇಕು ಮತ್ತು ಯಾವುದೇ ರೀತಿ ನಾವು ಒಂದು ಎರಡೆರಡು ಕೆಲಸ ಮಾಡೋಕ್ಕೆ ಹೋಗ್ಬಾಡ್ದ್ ಒಂದು ಮಾಡ್ತಾ ಇರ್ತೀವಾ ಒಂದು ಅಡಿಗೆ ಮಾಡಬೇಕು ಈಗ ಎರಡು ಮೂರು ಎರಡು ಮೂರು ಮಾಡ್ತಾ ಇದ್ದರೆ ನಮಗೆ ಯಾವ್ಕ್ ಅದು ಒಂದು ಕಡೆ ಗಮನ ಕೊಡಕ್ಕೆ ಆಗ್ತಿರಲ್ಲ ಆದ್ದರಿಂದ ನಾವು ಅವಾಗ್ಲಿ ಏನು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ನಾವು ಮಾಡಬೇಕು ಅಂತ ಅಂತ ಇದ್ದರೆ ನಾವು ಚೆನ್ನಾಗಿ ಮಾಡ್ತೀವಿ ಆ ಒಂದು ಮನಸ್ಸು ನಮಗೆ ಇರಬೇಕು